ಹಾಂ ಹೇಳಿ ಆ ಹೇಳಿ ಆ ಹೇಳಿ ಹೌದ್ ಹೌದು ಎಲ್ಲಿಂದ

ಆ ಒಂದು ಒಂದು ಸಾವಿರ ಒಂದು ಎರ್ಡು ಸಾವ್ರದ ಒಳಗಡೆ ಆಗ್ಬೌದು ಎಷ್ಟು ಎರ್ಡು ಟ್ರಿಪ್ ಇದೆಯಾ ಹಾಂ ಎರ್ಡು ಟ್ರಿಪ್ ಇದೆಯಾ ಒಂದೇ ಟ್ರಿಪ್ಪಾ

ಔದ

ಹಾಂ ಅದು ಹ್ಞೂ ಒಂದು ಒಂದು ಒಂದೂವರೆ ಸಾವಿರ ಆಗ್ಬೌದು ಆದರೆ ಒಂದೇ ಟ್ರಿಪಲ್ಲಿ ಆಗ್ಬೌದ ಎಲ್ಲ ತುಂಬ ಸಾಮಾನು ಉಂಟು ಅಂತ ಹೇಳ್ತಿರ

ಹ್ಞೂ ಅದೂ ಅಂದರೆ ಇವತ್ತೇ ಆಗಬೇಕಾ ನಿಮಗೆ ಅರ್ಜೆಂಟ್ ಇದೆಯಾ

ಹೌದಾ ಹಾಂ ಕಡಿಮೆಲ್ಲಿ ಮಾಡುವಾ ಆದರೆ ಉಡುಪಿ ಗೋತಾಯಿತು ಅದು ಒಂದು ಎರಡು ಎರ್ಡು ಸಾವ್ರದ ಒಳಗಡೆ ಆಗ್ಬೌದು ಒಂದು ಸಾವಿರ ಎರ್ಡು ಸಾವ್ರದ ಒಳಗಡೆ ಆಗ್ಬೌದು ಆದರೆ ಇವತ್ತೆ ಆಗ್ಬೇಕ ಆದರೆ ಓಕೆ ಮಾಡಿ ಕೊಡುವ ಆದರೆ ಎಷ್ಟೋತ್ತಿಗೆ ಅಂದರೆ ಎಷ್ಟೋತ್ತಿಗೆ ಬರಬೇಕು ಒಂದು ನಮ್ಮ ಒಂದು ಟ್ರಿಪ್ ಬಾಡಿಗೆ ಅಂದರೆ ಕಿಲೋಮಿಟ್ರ್ ಲೆಕ್ಕದಲ್ಲಿ ಒಂದೂವರೆ ಒಂದು ಸಾವಿರ ಒಂದೂವರೆ ಆಗಿರ್ಬೋದು ಅಷ್ಟು ಆಗುತ್ತೆ ಆಮೇಲೆ ಒಂದು ಎರಡು ಟ್ರಿಪ್ ಇದ್ದರೆ ಸ್ವಲ್ಪ ಕಡಿಮೆ ಮಾಡಿ ಹೇಳುವ ಹ್ಞೂ ಓಕೆನ

ಆಯ್ತು ಆಯಿತು ಕರೆಕ್ಟ್ ಹೇಳಿ ಆಯ್ತು ಆಯಿತು

ಆಯ್ತು ಆಯಿತು ಮಾಡಿ ಕೊಡುವ ಹಾಂ ಏನಾದರೂ ಮಾಡುವ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತಾ ಓಕೆ ಓಕೆ ಓಕೆ ಓಕೆ